ಹಲೋ ಇದು ಫ್ರೂಟ್ ಶಾಪಲ್ಲವಾ ಇದು ಒಂದು ಎರಡು ಕೆ ಜಿ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು ಬೇಕಾಗಿತ್ತು ರೇಟ್ ಹೇಗೆ ಇವಾಗ ಅಂತ ಕೇಳೋಕ್ಕೆ ಮಾಡಿದೆ ಹಾಂ ಅಲ್ಲ ಅಷ್ಟೊಂದು ಇದೆಯಾ ಮಾವಿನಹಣ್ಣು ಅಷ್ಟೊಂದು ಇಲ್ಲ ಅನ್ನಿಸುತ್ತೆ ರೀ ಇಲ್ಲ ಆದರೂ ಸ್ವಲ್ಪ ಜಾಸ್ತಿನೇ ಹೇಳ್ತಿದೀರ ಅನ್ನಿಸುತ್ತೆ ನನಗೆ ಮಾರ್ಕೆಟಲ್ಲಿ ಅಷ್ಟೊಂದು ಇಲ್ಲ ಹಾಂ ಹಾಂ ಇಲ್ಲ ಲಾಸ್ಟ್ ಟೈಮ್ ನಾನು ಅಲ್ಲೇ ತೊಗೊಂಡಿದ್ದೆ ಹಾಗಾಗಿ ಅಷ್ಟೊಂದು ಪ್ರೈಸ್ ಇರಲಿಲ್ಲ ನಾನು ಬೇರೆ ಈಗ ಸೀಜನ್ನು ಹೌದು ಬಟ್ ಆದರೂ ನಾನು ಇಷ್ಟೊಂದು ತೊಗೊಂಡಿರಲಿಲ್ಲ ಈ ಪ್ರೈಸಲ್ಲಿ ಹ್ಞೂ ಹ್ಞೂ ಕಡಿಮೆ ಅಂದರೆ ಎಷ್ಟಕ್ಕೆ ಹಾಕ್ ಕೊಡ್ತೀರಾ ಕಡಿಮೆ ಅಂದರೆ ಎಷ್ಟಕ್ಕೆ ಹಾಕಿ ಕೊಡ್ತೀರಾ ಎರಡು ಕೆ ಜಿ ಮಾವಿನಹಣ್ಣು ಊಂ ಹ್ಞೂ ಹ್ಞೂ ಸರಿ ಹಾಗಾದರೆ ಸಂಜೆ ಬರ್ತೀನಿ ಯಾವುದಕ್ಕೂ ಇದೆ ಅಲ್ಲವಾ ನಿಮ್ಮ ಹತ್ತಿರ ಸ್ಟಾಕ್ ಇದೆ ತಾನೆ ಹಾಂ ಸರಿ ಸರಿ ಓಕೆ ಹಾಗಾದ್ರೆ ಸ್ವಲ್ಪ ನೋಡಿ ಕಡಿಮೆ ಮಾಡಿ ಹಾಕಿಕೊಡಿ ಆಂ ಸರಿ ಸರಿ ಸಂಜೆ ಇರುತ್ತಲ್ಲವ ಶಾಪ್ ಓಪನ್ ಇರುತ್ತಲ್ವ ಹಾಂ ಸ್ಟಾಕ್ ಇರುತ್ತೆ ಸೊ ನೋಡಿ ಸ್ವಲ್ಪ ರೇಟ್ ನೋಡಿ ಹಾಕಿಕೊಡಿ ಹಾಂ ಸರಿ ಸರ್